ಗಾಯನ ಗಾಯನ ಅಂದರೆ ಸಂಗೀತ ಸಂಗೀತ ಸರಿಗಮಪದ ನಿಸ ಅವೆಲ್ಲ ಒಂದು ರಾಗ ಸಂಯೋಜನವಾಗಿರುತ್ತದೆ ಗಾಯನ ಅಂದರೆ ಸಂಗೀತದಿಂದ ಸಪ್ತ ಸ್ವರಗಳ ನಾದಗಳು ಮುಳುಗಿರುತ್ತದೆ ಮತ್ತು ನಮ್ಮ ರಾಜ್ಯದಲ್ಲಿ ಗಾಯನದಲ್ಲಿ ಹೆಚ್ಚು ಸರಿಗಮಪದನಿಸ ಎಂಬ ಈ ಅಕ್ಷರಗಳಲ್ಲಿ ನಮ್ಮ ಗಾಯನವನ್ನು ಅತಿ ಹೆಚ್ಚಾಗಿ ಎಲ್ಲರೂ ಇಷ್ಟಪಡುತ್ತಾರೆ ಗಾಯನದಿಂದ ಅಂದರೆ ಸ್ವರಗಳಿಂದ ಕೆಲವು ರೋಗ ರುಜಿನಗಳಲ್ಲಿರುವ ಯಾವ ವ್ಯಕ್ತಿಗಳಿಗೆ ಆಗಲಿ ಅಥ್ವಾ ಅವರ ಕಷ್ಟಗಳೇ ಆಗಲಿ ಮತ್ತು ಯಾವ ಸಂಕಷ್ಟಗಳಿಂದ ಇದ್ದರೂ ಸುದ ಯಾವುದೇ ಒಂದ ಜನಪದ ಗೀತೆ ಸಿನಮಾ ಹಾಡುಗಳ ಮೂಲಕ ಯಾವುದೇ ಒಂದು ಕೇಳಿದಾಗ ಅವನ ಮನಸ್ಸು ಆನಂದದಾಯಕ ವಾಗಿರುತ್ತದೆ ಮತ್ತು ಅವರ ಮನಸು ಮೃದು ಸ್ವಭಾವದ ರೀತಿಗೆ ತರುತ್ತದೆ ಗಾಯನದಿಂದ ಗಾಯನ ಒಂದು ರಾಗ ಸಂಯೋಜನೆ ಹಾಡುಗಳನ್ನು ಕೇಳಿದಾಗ ಅರ್ಥಪೂರ್ಣವಾದ ಜೀವನವನ್ನು ನಡೆಸಬಹುದು ಮತ್ತು ಗಾಯನ ಒಂದು ರೀತಿಯ ಮನುಷ್ಯನ ದೇಹದಲ್ಲಿ ಯಾವ ರೀತಿಯಲ್ಲಿ ಒಂದು ಅಂಗಗಳಿರುತ್ತದೆಯೋ ಅದರಲ್ಲಿ ಗಾಯನ ಒಂದು ಅಂಗವಾಗಿ ಉತ್ತಮಗೊಳ್ಳುತ್ತದೆ ಮತ್ತು ಗಾಯ ಗಾಯನ ಅಂದರೆ ಆಡುಗಳು ಜನಪದ ಶೈಲಿಯ ಗೀತೆಗಳು ಮತ್ತು ದೇವರ ಪೂಜೆ ಉತ್ತಮವಾದ ಗೀತೆಯಾಗ್ಬೋದು ಈ ಹೆಂಗ ಹೆಂಗಸರಿಗೆ ದೇವರ ಗೀತೆಗಳಾಗಬಹುದು ಗಂಡಸರಿಗೆ ಒಳ್ಳೊಳ್ಳೆ ಚಲನಚಿತ್ರ ಗೀತೆಗಳಾಗ್ಬೋದು ಆದುದರಿಂದ ಅದು ಕೇಳುಗರಿಗೆ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಗಾಯನವನ್ನು ಆರಂಭಿಸುವವರಿಗೆ ನಾವು ಹೇಳುವುದೇನೆಂದರೆ ಅವರ ಸ್ವರಗಳನ್ನು ಅಚ್ಚುಕಟ್ಟಾಗಿ ಹಿಡಿದುಕೊಳ್ಳಿ ಒಳ್ಳೊಳ್ಳೆ ಸೊಪ್ಪು ತರಕಾರಿಗಳನ್ನು ತಿನ್ನಿ ಮತ್ತು ಗಂಟಲಿಗೆ ಯಾವುದೇ ರೀತಿಯಾದ ರೋಗರುಜಿನ ಬರದಿದ್ದಂತೆ ನೋಡಿಕೊಳ್ಳಿ ಮತ್ತು ಆ ಸ್ವರ ಕೆಡದಿದ್ದಂತೆ ಏನು ಆಹಾರ ಪದಾರ್ಥಗಳನ್ನು ತಿನ್ನಬೇಕೊ ಅವುಗಳನ್ನು ಮಾತ್ರ ತಿಂದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಕೊಡಿ ಮತ್ತು ನೀವು ಆರೋಗ್ಯವಂತವಾಗಿ ಇದ್ದರೆ ನಮಗೆ ನಿಮ್ಮ ಕಂಠದಿಂದ ಧ್ವನಿಯಿಂದ ನಾವು ಕೆಲವೊಂದು ಗಾಯನ ಹಾಡುಗಳನ್ನ ನಾವು ಕೇಳಿ ಆನಂದಿಸಬಹುದು ಮತ್ತು ನಾವು ಗಾಯನವನ್ನು ಉತ್ತಮವಾಗಿ ನಾವು ನಿಮ್ಮಿಂದ ಕಲಿತರೆ ನಮ್ಮ ಆ ಗಾಯನವು ಸುದಾ ಕೇಳಬಹುದು ಮತ್ತು ನೀವು ಗಾಯನ ಗಾಯನವನ್ನು ನೋಡಿ ಎಷ್ಟು ಆಸಕ್ತಿಯಾಗಿ ನೀವು ಆಡುತ್ತಿರೋ ಅಷ್ಟು ಆಸಕ್ತರಾಗಿ ಜನಗಳು ಕೇಳುತ್ತಾರೆ ಆನಂದವಾಗಿರುತ್ತದೆ ಅವರ ಮನಸ್ಸು ಉಲ್ಲಾಸಭರಿತವಾಗಿರುತ್ತದೆ ಎಲ್ಲಿಯವರೆಗೂ ನಮ್ಮ ನಾವು ಯಾವುದೇ ಒಂದು ಕುಂದು ಕೊರತೆ ಜೀವನದಲ್ಲಿ ಯಾವುದೇ ರೀತಿಯಾದ ಒಂದು ಕಾಯಿಲೆಗಳಾಗ್ಬೋದು ಅಥ್ವಾ ರೋಗರುಜಿನಗಳಾಗ್ಬೊದು ಇವೆಲ್ಲ ಇದ್ದರೂ ಸಹ ಯಾವುದೇ ಒಂದು ಹಾಡುಗಳು ಗಾಯನದಲ್ಲಿ ಕೇಳಿ ನಮ್ಮ ಕಿವಿಗೆ ಕೇಳಿದಾಗ ಆ ಇಂಪಾದ ಗಾಯವನ್ನು ಕೇಳಿದಾಗ ನಮ್ಮ ಮನಸ್ಸು ಹಗುರವಾಗಿ ಆ ಕಾಯಿಲೆವನ್ನು ಸುದ ಮರೆಸುವಂಥ ಗಾಯನವಾಗಿರುತ್ತದೆ ಸ್ವರಗಳು ಗಳಲ್ಲಿ ಕೇಳುವ ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಗ್ಬೋದು ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿರುವ ಜಾನಕಿ ಆಗ್ಬೋದು ಯೇಸುದಾಸ್ ಆಗ್ಬೋದು ಹಂಸಲೇಖ ಮ್ಯೂಜಿಕ್ ಆಗಿರ್ಬೋದು ಇವರೆಲ್ಲರೂ ಅರ್ಜುನ್ ಜನ್ಯ ಆಗಿರ್ಬೋದು ಗುರುಕಿರಣ್ ಆಗಿರ್ಬೋದು ಇವರುಗಳೆಲ್ಲವೂ ಗಾಯನದಿಂದಲೇ ಅವರ ಸ್ವಭಾವಿಕವಾದ ಅವರ ಉತ್ತುಂಗಕ್ಕೇರಿ ಅವರ ಜೀವನವ ಜೀವನವನ್ನು ನಡೆಸಿಕೊಂಡು ಅವರು ಮತ್ತು ಒಂದು ನೂರಾರು ಜನಕ್ಕೆ ಒಳ್ಳೆಯ ಗಾಯನವನ್ನು ಕೊಟ್ಟು ಅವರಿಂದ ಇನ್ನು ಹತ್ತಾರು ಜನವನ್ನು ಕಾಪಾಡಬೇಕೆಂದು ಅವರು ಸುದಾ ಪ್ರಯತ್ನಪಟ್ಟು ಎಲ್ಲರನ್ನೂ ಸರಿಗಮಪ ಅಂತ ಜೀ ಕನ್ನಡ ವಾಹಿನಿಯಲ್ಲಿ ಅವರು ನಡೆಸಿ ನಡೆಸುತ್ತಿರೊ ನಡೆಸುತ್ತಿರುವ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ಸೀಜನ್ ಆಗಿದೆ ಒಂದು ಸೀಸನ್ಗೆ ಇಬ್ಬಿಬ್ಬರು ಐದೈದು ಕಂಟೆನ್ಸೆನ್ಸು ಒಳ್ಳೊಳ್ಳೆ ಗಾಯನವನ್ನು ಹಾಡಿಕೊಂಡು ಈವಾಗ ಎಂಥ ಅವರೆಲ್ಲ ಏನೇನು ಗಾಯನ ರೂಪದಲ್ಲಿ ಅವರವರ ಭವಿಷ್ಯಗಳನ್ನು ರೂಪಿಸಿಕೊಂಡು ಅವರು ಎಂಥ ಉತ್ತುಂಗಕ್ಕೇರಿದ್ದಾರೆ ಅಂದರೆ ಅದು ನಿಜವಾದ ಈ ಸಪ್ತಸ್ವರಗಳ ನಾದ ಗಾಯನದಿಂದಲೇ ಅಂತ ನಾವು ಹೇಳಬಹುದು ಮತ್ತು ಈ ಗಾಯನ ಅನ್ನೋದು ಮನುಷ್ಯನ ಜೀವನವನ್ನು ಅಭಿವೃದ್ಧಿಗೊಳಿಸುತ್ತದೆ ಆಶ್ಚರ್ಯಗೊಳಿಸುತ್ತದೆ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಅವನ ಕಂಠ ಅವನ ಆರೋಗ್ಯವು ಎಲ್ಲ ಶುದ್ಧವಾಗಿ ಇರುತ್ತದೆ ಮತ್ತು ಅದನ್ನು ಆಡಿದ ಯಾವುದೇ ರೀತಿಯಾದ ಪದಗಳಾಗ್ಬೋದು ಯಾವುದೇ ರೀತಿಯಾದ ಅಕ್ಷರಗಳಾಗ್ಬೋದು ಅದನ್ನು ಜೋಡಿಸಿ ಗಾಯನ ರೂಪದಲ್ಲಿ ಮತ್ತೊಬ್ಬರು ಕೇಳುವಾಗ ಅವರು ಸುದ ಆರೋಗ್ಯವ ಅವರ ಮನಸು ಮೃದು ಸ್ವಭಾವರಾಗಿ ಅಚ್ಚುಕಟ್ಟಾಗಿ ಇರುತ್ತಾರೆ ಆಮೇಲೆ ಗಾಯನದಿಂದ ಸರಿಗಮಪ ಸೀಜನ್ ಜೀ ಕನ್ನಡ ವಾಹಿನಿಯಿಂದ ಒಳ್ಳೊಳ್ಳೆ ಪ್ರತಿಭೆಗಳು ಎಲ್ಲೆಲ್ಲಿ ಕುರಿ ಮೇಯಿಸೋರಾಗಿರ್ಬೋದು ಹೊರಗಡೆ ದುಡಿಯುವಂಥವ್ರಾಗಿರ್ಬೋದು ಕೂಲಿ ಮಾಡೋರಾಗಿರ್ಬೋದು ಅವರುಗಳ ಪ್ರತಿಭೆಯನ್ನು ಹೊರಗಡೆ ಬಂದು ಅವರ ಗಾಯನ ಯಾವ ರೀತಿ ಇರುತ್ತದೆ ಅಂತ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇಡೀ ದೇಶ ಎದ್ದು ನೋಡುವಂತಹ ಕೆಲವು ಗಾಯನ ಗಾಯಕರುಗಳು ಎಷ್ಟೋ ಜನ ಬಂದು ಹೋಗಿ ಹಾಡಿ ಹೊಗಳಿ ಇದ್ದಾರೆ ಮತ್ತು ಅವರು ಆಡಿರುವಂಥ ಗೀತೆಗಳು ಎಲ್ಲರ ಮನಸ್ಸನ್ನು ಗೆದ್ದಿವೆ ಮತ್ತು ನಾವೂ ಅದೇ ರೀತಿ ಯಾವ್ದಾರು ಒಂದು ರೀತಿ ಗಾಯನಗಳನ್ನು ಹಾಡಿ ಕೆಲವೊಬ್ಬರನ್ನ ಸಂತೋಷಪಡಿಸಬೇಕೆನ್ನುವ ಆಸೆಯೂ ನಮಗಿದೆ ಆ ಗಾಯನವನ್ನು ಸುದ ಈಗಲೂ ಸುದ ನಾವು ಕೆಲವೊಂದು ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಾಡಿ ಇಚ್ಛಿಸುತ್ತೇನೆ ಮತ್ತು ಗಾಯನವನ್ನು ಆರಂಭಿಸೋರ್ ಆರಂಭಿಸುವವರು ಯಾವತ್ತೂ ಅವರು ಪರಿಶುದ್ಧವಾದ ಮನಸಿನಿಂದ ಇರುತ್ತಾರೆ ಅಂತ ನನ್ನ ಭಾವನೆ ಅವರ ಮನೆಗಳಲ್ಲೂ ಸುದ ಸಂತೋಷ ತುಂಬಿ ತುಳುಕಿ ಆಡಿರುತ್ತದೆ ಯಾಕೆಂದರೆ ಗಾಯನ ಹಾಡುವವರ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶ ನಿಶ್ಕಲ್ಮಶವಾದ ಪ್ರೀತಿ ಹೆಚ್ಚಾಗಿ ಇರುತ್ತದೆ ಯಾವುದೇ ರೀತಿಯಾದ ಕೆಟ್ಟತನ ಇರುವುದಿಲ್ಲ ಕೆಟ್ಟ ದುರಭ್ಯಾಸಗಳು ಇರುವುದಿಲ್ಲ ಯಾಕೆಂದರೆ ಗಾಯನ ಹಾಡುವವ್ರಿಗೆ ಮಾತ್ರ ಅದು ಸಾಧ್ಯವಾಗಿರುತ್ತದೆ ಆದುದರಿಂದ ಗಾಯನ ಒಂದು ಅದ್ಭುತವಾದ ಮನುಷ್ಯರಿಗೆ ಅದ್ಭುತ ಕೊಡುಗೆ ಗಾಯನ ಒಂದು ಮನುಷ್ಯ ಜನ್ಮಕ್ಕೆ ಅದ್ಭುತ ಸಾರ್ಥಕ ಯಾವುದೇ ಒಂದು ಹಾಡಾಗ್ಬೋದು ಜನಪದ ಗೀತೆ ಆಗ್ಬೋದು ಸಿನಿಮಾ ರಂಗದ ಗೀತೆ ಆಗ್ಬೋದು ಅಥ್ವಾ ಬೇರೆ ಭಾಷೆಯ ಗೀತೆಯಾಗ್ಬೋದು ಯಾವುದೇ ರೀತಿ ಗಾಯನ ಆದರೂ ಮುಂದೆ ಅದಕ್ಕೆ ಸಪ್ತ ಸ್ವರಗಳ ನಾದ ಆ ಭಾಷೆಗೆ ತಕ್ಕಂತೆ ಅವರು ಹೆಚ್ಚು ಹೊತ್ತು ಕೊಟ್ಟು ಬೇರೆ ರೀತಿಯಲ್ಲಿ ಅವರವರ ಭಾಷೆಗೆ ತಕ್ಕಂತೆ ಅವರು ಆ ಗಾಯನವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮತ್ತು ಗಾಯನ ಇಂದ ಯಾವ ವ್ಯಕ್ತಿಯೇ ಅಲ್ಲಿ ಯಾವ ವ್ಯ ಮನುಷ್ಯನೇ ಆಗ್ಲಿ ಅವರು ಅವರ ಆರೋಗ್ಯ ಚೆನ್ನಾಗಿರುತ್ತದೆ ಅವರ ಆರೋಗ್ಯ ದೃಷ್ಟಿಯಿಂದ ಅವರು ಯಾವ ಕೆಟ್ಟ ಪದಾರ್ಥಗಳನ್ನು ಕೆಟ್ಟ ದುರಭ್ಯಾಸಗಳನ್ನು ಕೆಟ್ಟ ಒಂದು ರೀತಿಯನ್ನು ಅವರು ಅಳವಡಿಸಿ ಕೊಡುವುದಿಲ್ಲ ಅವರ ಲೋಕವೇ ಒಂದು ಸಪ್ತಸ್ವರಗಳ ನಾದದಂತೆ ಮಿನುಗುತ್ತಿರುತ್ತದೆ ಅವರ ಅವರೂ ಎಲ್ಲ ಕಡೆ ಪರಿಸರದಲ್ಲಿ ಪರಿಸರ ಇರುವ ಜಾಗದಲ್ಲಿ ಇರುವುದಕ್ಕೆ ಹೆಚ್ಚು ಇಷ್ಟಪಡುತ್ತಾರೆ ಗಾಯನ ಒಂದು ಇಂಪಾದ ಸಂಗೀತದಿಂದ ಮನ ಬಿಚ್ಚಿ ಮಾತಾಡುವ ಒಂದು ಮನುಷ್ಯ ಮನುಷ್ಯನ ಗುಣ ಆ ಗಾಯನವನ್ನು ಕಾಪಾಡುವುದೇ ಮನುಷ್ಯ ಧರ್ಮ